ತರಕಾರಿ ಅಂಗಡಿಯವ್ರಾ ನಾಳೆ ನಮ್ಮ ಮನೇಲಿ ಪೂಜೆ ಇತ್ತು ಅದಕ್ಕೆ ಕೆಲವು ಸಾಮಗ್ರಿಗಳನ್ನ ತಂದು ಹಾಕೋದು ಹಾಕೋಕಾಗ ಹಾಂ ಹೂವು ಹಣ್ಣು ಒಂಥರ ಎಲ್ಲ ಆರ್ಡರ್ ಮಾಡಿವಿ ಇವಾಗ ಊಟದ ವ್ಯವಸ್ಥೆಗೆ ತರಕಾರಿಗಳನ್ನ ಆರ್ಡರ್ ಮಾಡ್ಬೇಕಿತ್ತು ನಿಮ್ಮ ಬಳಿ ಯಾವ್ಯಾವ ತರಕಾರಿಗಳಿದೆ ನಿಮ್ಮ ಕಡೆ ಯಾವ್ಯಾವ ಅದ ಓಕೆ ಮೇಡಮ್ ಅಕ್ಕೆ ಎಲ್ಲವನ್ನು ಎರಡು ಎರಡು ಕೆಜಿ ತಗೊಂಡ್ ಬರ್ತೀರಾ ಎಷ್ಟು ಗಂಟೆಗೆ ತರ್ತೀರ ನಾಳೆ ಓಕೆ ಸ್ವಲ್ಪ ಬೇಗ ಆಗ್ಬೇಕಲ್ಲ ಅಡ್ಗೆಗೆ ಎಂಟು ಗಂಟೆ ರೀ ಎಷ್ಟು ಎಂಟು ಗಂಟೆ ಅನ್ನೋ ಅಷ್ಟ್ರಲ್ಲಿ ಆಗುತ್ತಾ ಹ್ಞೂ ಅಮೌಂಟು ಎಷ್ಟು ಮೇಡಮ್ ಹದಿನೈದು ಸಾವಿರ ಅಷ್ಟೆಲ್ಲ ಜಾಸ್ತಿ ಆಗತ್ತೆ ರೀ ಕಮ್ಮಿ ಮಾಡ್ಕೊಳಿ ಅಷ್ಟೆಲ್ಲ ಆಗಲ್ಲ ರೀ ಹತ್ತು ಸಾವಿರ ಮಾಡ್ಕೊಳ್ಳಿ ರೀ ಕಾಲು ಕೆ ಜಿಗೇ ಇಷ್ಟು ರೇಟ್ ಅವ್ರಿನ್ನು ಹೂವಿಂಗೂ ಅವಕ್ಕೆಲ್ಲ ಹಣ್ಣಿಗೆ ನಾವು ಐದು ಸಾವಿರ ಆರು ಸಾವಿರ ಕೊಟ್ಟಿನಿ ಹತ್ತು ಸಾವಿರ ಜಾಸ್ತಿ ಆಗಲ್ವಾ ರೀ ಹನ್ನೆರಡು ಸಾವಿರ ಆಗುತ್ತಾ ಲಾಸ್ಟು ಸರಿ ಜಲ್ದಿ ತಗೊಂಡ್ ಬನ್ರಿ ಬೇಗ ನಾಳೆ

ಹಾಂ ನೀವೇ ತನ್ನಿ ಓಕೆ ಮ್ಯಾಮ್ ಇಡಲಾ